ಕೆಲವು ವರ್ಷಗಳ ಹಿಂದೆ ನಾನು ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೆ ಆ ಟೀಚರ್ ಅಂದರೆ ಆ ಉದ್ಯೋಗ ತುಂಬ ಒಂಥರ ಗೌರವಾನ್ವಿತ ಉದ್ಯೋಗ ಅದು ಪ್ಲೇ ಗ್ರೂಪ್ ಮಕ್ಳನ್ನ ನೋಡ್ಕೊಳ್ಳೋದಂದರೆ ದೊಡ್ಡ ಸವಾಲೇ ಸರಿ ಆದ್ರಿಲ್ಲಿ ಎಲ್ಲ ಮಕ್ಳ ಮೆಂಟಾಲಿಟಿ ಒಂದೇ ಥರ ಇರೋದಿಲ್ಲ ಕೆಲವು ಮಕ್ಕಳು ಒಂದು ಒಂದು ಸರ್ತಿ ಹೇಳದ್ರೆ ಅರ್ಥ ಮಾಡ್ಕೊಳ್ತಾರೆ ಕೆಲವು ಮಕ್ಕಳು ಬಹಳ ಹಠ ಮಾಡ್ತಾರೆ ಆ ಥರ ಹೊ ಹೊ ಹಠ ಮಾಡುವಂಥ ಮಕ್ಳನ್ನ ಹ್ಯಾಂಡಲ್ ಮಾಡೋದು ಬಹಳ ಕಷ್ಟ ಅಂಥ ಸಮಯದಲ್ಲಿ ಬಹಳ ತಾಳ್ಮೆಯಿಂದ ಆ ಮಕ್ಕಳನ್ನೆಲ್ಲ ನಾನು ಹ್ಯಾಂಡಲ್ ಮಾಡಿದೆ